ಹಲೋ ಹಾಂ ನಾವು ಅಡ್ಗೆ ಮಾಡೋರಮ್ಮ ಅಡ್ಗೆ ಭಟ್ರು ಏನು ಆಗ್ಬೇಕಾಗಿತ್ತು ಹಾಂ ಹೌದಾ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಜಾಸ್ತಿ ಹುಳಿ ಹಾಕ್ಬಾರ್ದೂ ಉಪ್ಪು ಹಾಕ್ಬಾರ್ದು ಹುಳಿ ಹಾಕ್ಬಾರ್ದು ಹ್ಞೂ ಹ್ಞೂ ಹ್ಞೂ

ಸರಿ ಅಮ್ಮ ಸರಿ ಸರಿ ಎಷ್ಟು ಜನಗಳಿಗೆ ಬೇಕಾಗ್ತತೆ ಎಷ್ಟು ಜನ ಬರ್ತಾರೆ ಎಷ್ಟು ಆಗ್ಬೇಕು ಕ್ವಾಂಟಿಟಿ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರಿ ಈಗ ಉಪವಾಸ ನೀವು ಮಾಡ್ತೀರಿ ಅಂತಂದಾಗ ಉಪವಾಸ ಬಿಡುಗಡೆ ಮಾಡೋ ಟೈಮ್ ಹೌದಲ್ಲೊ ಇದು ಅಥವಾ ಫಲಾಹಾರ ಟೈಪಾ ಹಾಂ ಉಪಾಸ ಸರಿ ಸರಿ ಸರಿ ಅಂದ್ರೆ ನಾವು ಒಂದು ಮೊಸರನ್ನ ಅಂತ ಮಾಡ್ತೀವಿ ಹೊಟ್ಟೆಗೆ ತಣ್ಣಗೆ ಇರ್ತತೆ ಹಾಂ ಮತ್ತು ಫಳಾರ ಟೈಪುನೆ ಆಗತ್ತೆ ಅದು ಅದ್ರೊಳ್ಗೆ ನಾವು ದ್ರಾಕ್ಷಿ ಹಣ್ಣು ಅಲ್ಲಿಂದ ಇದು ಗೋಡಂಬಿ ಜೊತೆಗೆ ಈ ಇದು ಯಾವುದು ದಾಳಿಂಬೆ ಹಣ್ಣಿನ ಬೀಜಗಳು ಹಾಕಿ ಹಾಕಿ ಏಲಕ್ಕಿ ಹಾಕ್ಬೋದಲ್ಲ ಏಲಕ್ಕಿ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಮಾತ್ರ ಬೇಡ ಆಂ ಬೇಡ ಉಪ್ಪು ಉಪ್ಪು ಹ್ಞೂ

ಓಕೆ ಅಮ್ಮ ಓಕೆ ಮಾಡ್ತಿವಿ ಮಾಡ್ತಿವಿ ಒಂದು ಐವತ್ತು ಜನಗುಳಿಗೆ ಮಾಡ್ಬೇಕ ಐವತ್ತು ಜನಗಳಿಗೆ ಮೊಸರನ್ನ ಮತ್ತು ಹಾಲು ಮೊಸ್ರಿನ ಜೊತೇಲೆ ಅವು ಹುಳಿ ಜಾಸ್ತಿ ಇರ್ತದೆ ಅನ್ನದಕ್ಕೆ ಒಂದು ಸ್ವಲ್ಪ ಹಾಲನ್ನು ಕೂಡ ಹಾಕಿ ಮಾಡಿಸಿ ಕೊಡ್ತೀರಿ ನೀವು

ಆಯಿತು ಮಾಡೋಣಂತೆ ಎಲ್ಲ ಈಗ ಮೊಸ್ರನ್ನದಲ್ಲಿನೆ ನಾವು ದ್ರಾಕ್ಷಿ ಹಣ್ಣು ಹಾಕ್ತೀವಿ ಮೊಸರನ್ನದಲ್ಲಿ ದ್ರಾಕ್ಷಿ ಗೋಡಂಬಿ ಜೊತೆಗೆ ದಾಳಿಂಬೆ ಹಾಕಿ ಒಟ್ಟಿಗೆ ತಣ್ಣಗಾಗ್ತದೆ ಅಂತೇಳಿ ಮತ್ತು ಹಾಲನ್ನು ಹಾಕ್ತಿವ್ ಸ್ವಲ್ಪ ಮಸ್ರು ಮೊಸರು ಹಾಲು ಹಾಕ್ತಿವಿ ಎಷ್ಟು ಗಂಟೆಗೆ ಬಾ ರೆಡಿ ಆಗ್ಬೇಕು ನಿಮ್ಗೆ ಆರು ಗಂಟಿಗೆ ಮಾಡ್ತಿವಿ ನೋಡಮ್ಮ ಓಕೆ ಒಳ ಒಳ್ಳೇದು ಆಯಿತು ಏನು ಕೊಡ್ತಿರಿ ಮತ್ತೆ ಹಣ ನಮಗೆ ಕೂಲಿ ಎಲ್ಲ ಅಡ್ಗೆದಾರಿಗೆ ಪ್ಲೇಟ್ ಗೀಟೆಲ್ಲ ನಾವು ತರಬೇಕಾ

ಆಯ್ತು ದೇವರಿಗೆ ಸೇವೆ ಮಾಡ್ದಂಗೆ ಆಗ್ತತೆ ನಾವು ಕೂಡ ಅಷ್ಟೆ ಓಕೆ ನಾವು ಏನೇನು ತರ್ಬೇಕು ಈಗ ಕುಡಿಯೋ ನೀರಿನ್ ವ್ಯವಸ್ಥೆ ಇದೆಯಾ ಊಟ ಆದ್ಮೇಲೆ ಕುಡಿಬೇಕು ಹಾಂ ನಾವೇ ತರ್ಬೇಕಾ ನೀವು ತರ್ಸಿ ತಂದ್ಕಂತಿರ ಓಕೆ ಅಮ್ಮ ಅದರದ್ದು ಚಾರ್ಜ್ ಬೇರೆ ಆಗುತ್ತೆ

ಹೌದು ಆಯ್ತು ಓಕೆ ಆರು ಗಂಟಿಗೆ ರೆಡಿ ಇದ್ದುಬಿಡ್ರಮ್ಮ ಜನಾನು ಬಂದುಬಿಡ್ಲಿ ಹಾಂ ಆರು ಗಂಟಿಗೆ ನಾವು ರೆಡಿ ಮಾಡ್ತಿವಿ ಓಕೆನಾ ಸರಿ ಇಡಲಮ್ಮ